ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಒಂದು ಪ್ರೋಡಕ್ಟ್ ಅಂದರೆ ಹೋಮ್ ಟೂಲ್ ಈ ಹೋಮ್ ಟೂಲಲ್ಲಿ ನಾನು ಸ್ಕ್ರೂಡ್ರೈವರ್ ಬಗ್ಗೆ ನನ್ನ ಪೋಸಿಟಿವ್ ಎಕ್ಸ್ಪೀರಿಯನ್ಸನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೋ ಸ್ಕ್ರೂಡ್ರೈವರನ್ನ ಎಲ್ಲರೂ ಯೂಸ್ ಮಾಡಿರ್ತಾರೆ ಅದು ಎಲ್ಲರಿಗೂ ಕನ್ವೀನಿಯಂಟ್ ಅಂದರೆ ತುಂಬಾ ಉಪಯೋಗ ಆಗಿದೆ ಈಝಿ ವೇಯಲ್ಲಿ ಅಂತ ಹೇಳ್ತಾರೆ ಇದನ್ನ ಅತಿ ವೇಗವಾಗಿ ನಾವು ಇದರಿಂದ ಏನನ್ನೇ ಆದರೂ ಸ್ಕ್ರೂಗಳನ್ನ ಯಾವುದೇ ವಸ್ತುದಾದರೂ ಸ್ಕ್ರೂಗಳನ್ನ ತೆಗೆದು ರಿಪೇರಿ ಮಾಡಿ ಮತ್ತೆ ಅದ್ನ ಜೋಡಿಸ್ಬೋದು ಸೊ ಇದರಿಂದ ತುಂಬಾ ಅನುಕೂಲ ಇದೆ ಇದನ್ನು ಬರೀ ಕಿಚನ್ ಪ್ರೋಡಕ್ಟ್ಸಿಗೆ ಕಿಚನ್ ವಸ್ತುಗಳಿಗೆ ಅಷ್ಟೇ ಅಲ್ಲ ಯೂಸ್ ಮಾಡೋದು ಎಂಥ ಆಟ ಸಾಮಾನು ಆಗಿರ್ಬೋದು ಅಥವಾ ಮಂಚದ ಫರ್ನೀಚರ್ಗಳನ್ನಾಗಿರ್ಬೋದು ಹೀಗೆ ಎಲ್ಲ ಅಂದರೆ ಎಲ್ಲ ವಸ್ತುಗಳಿಗೆ ಈ ಒಂದು ಸ್ಕ್ರೂಡ್ರೈವರ್ನ ಬಳಕೆ ಇದ್ದೇ ಇರುತ್ತೆ ಎಲ್ಲರೂ ಯೂಸ್ ಮಾಡಿರ್ತಾರೆ ಹೀಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನನ್ನ ಮನೆಗೆ ಎಲ್ಲ ನನ್ನ ಕಸಿನ್ಸ್ ಸಣ್ಣ ಮಕ್ಕಳೆಲ್ಲ ಬಂದಾಗ ಟಾಯ್ ಕಾರ್ ಆಡಬೇಕಂತ ಇರುತ್ತೆ ಅವ್ರಿಗೆ ಸೊ ಒಂದು ಸತಿ ಹೀಗೆ ಅವರು ಹಟ ಮಾಡ್ತ ಇದ್ದರು ಅವಾಗ ಈ ಟಾಯ್ ಕಾರಿಂದು ತುಂಬಾ ನಾವು ಆಡಿದ್ದಲ್ವಾ ಸೊ ಅದ್ರ ಶೆಲ್ಲೆಲ್ಲ ಹೋಗಿಬಿಟ್ಟಿತ್ತು ನಾವು ಅದ್ನ ಯೂಸ್ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ವಿ ಅದ್ನ ನೋಡಿ ಅವ್ರು ಆಡಬೇಕು ಅಂತಂದಾಗ ಸೋ ನಾನೇನು ಮಾಡಿದೆ ಅದು ವರ್ಕ್ ಆಗ್ತಿರಲಿಲ್ಲ ರಿಮೋಟ್ ಕಾರು ಸೊ ಅದಕ್ಕೆ ಬೇರೆ ಶೆಲ್ ಹಾಕಬೇಕಾಗಿತ್ತು ಅದಕ್ಕೆ ನಾನು ಮತ್ತೆ ಶೆಲ್ ತೆಗ್ದು ಹಾಕಕ್ಕೆ ಬೇಗ ಅಂದರೆ ಸ್ಕ್ರೂಡ್ರೈವರ್ ಸ್ಕ್ರೂಡ್ರೈವರ್ನ ಸ್ಕ್ರೂನ ಅದು ಕಾರಿನ ಸ್ಕ್ರೂ ಎಲ್ಲ ತೆಗೆದು ಸ್ಕ್ರೂಡ್ರೈವರ್ನ ಹೆಲ್ಪಿಂದ ಮತ್ತೆ ಹೊಸ ಶೆಲ್ ಹಾಕಿ ಅನ್ ಮತ್ತೆ ಫಿಕ್ಸ್ ಮಾಡಿ ರಿಮೋಟ್ ವರ್ಕಾಗೋ ಥರ ಮಾಡಿ ಕೊಟ್ಟೆ ಆ ಮಕ್ಕಳು ತುಂಬಾ ಖುಷಿಪಟ್ಟರು ನಾನೊಂದು ಪೋಸಿಟಿವ್ ವೇಯಲ್ಲಿ ತಗೊಂಡು ಸೋ ಸ್ಕ್ರೂಡ್ರೈವರ್ನ ಬಳಕೆ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ನನ್ನ ಅನಿಸಿಕೆ